ಎರಡು ಲಕ್ಷದ ಐವತ್ತೆಂಟು ಸಾವಿರದ ನೂರ ಎಪ್ಪತ್ತ್ಮೂರು ಐದು ಲಕ್ಷದ ಮೂವತ್ತಾರು ಸಾವಿರದ ಐನ್ನೂರ ಅರವತ್ತ್ಮೂರು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಅರವತ್ತೆಂಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ನೂರ ನಲವತ್ತೊಂಬತ್ತು